ನಮ್ಮ ಹಳ್ಳಿಯ ಬಗ್ಗೆ ಹೇಳಬೇಕಾದರೆ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ನಮ್ಮ ಹಳ್ಳಿಯ ಬಗ್ಗೆ ಮಾತನಾಡುವುದು ಅಂದರೆ ನಮಗೆ ತುಂಬ ಇಷ್ಟ ನಮ್ಮ ಹಳ್ಳಿ ಸೊಬಗು ಪೇಟೆಯಲ್ಲಿ ಬರೋದಿಲ್ಲ ನಮ್ಮ ಹಳ್ಳಿಯಲ್ಲಿ ಅಕ್ಕಪಕ್ಕ ಮನೆಯವರು ಮತ್ತೆ ಇಲ್ಲಿ ವಾಸ ಮಾಡುವಂಥ ನಮ್ಮೆಲ್ಲ ಜನಗಳು ರೈತರು ನಮಗೆ ಸಂಬಂಧ ಅಣ್ಣ ತಮ್ಮಂದಿರು ಬಾಂಧವ್ಯ ತುಂಬ ಚೆಂದ ಇರ್ತದೆ ನಮ್ಮ ಹಳ್ಳಿ ಸೊಬಗು ಪ್ರಕೃತಿ ಅಥ್ವಾ ಗಿಡ ಮರ ಮತ್ತೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ನಮ್ಮದು ಇಲ್ಲಿಂದು ಏನು ಕಲ್ಚರ ನಮ್ಮ ಇಲ್ಲೆಲ್ಲ ತುಂಬ ಚೆಂದ ನಮ್ಮ ಹಳ್ಳಿಯಲ್ಲಿ ಹಳೆ ತಲೆಮಾರಿನ ಅರಳೀ ಕಟ್ಟೆಗಳು ದೊಡ್ಡ ದೊಡ್ಡ ಮರಗಳಿದ್ದಾವೆ ನಮ್ಮ ಹಳ್ಳಿಯಲ್ಲಿ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಗಿಡ ಮರಗಳನ್ನು ನಮ್ಮ ಹಿರಿಯರು ನೆಟ್ಟೋಗಿದ್ದಾರೆ ಇದರಿಂದ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ನಮ್ಮ ಹಳ್ಳಿಯಲ್ಲಿ ಹಳ್ಳಿಯ ಸುತ್ತ ಎಲ್ಲ ದಿಕ್ಕುಗಳಲ್ಲೂ ಗುಂಡು ತೋಪು ಧರ್ಮದ ತೋಪು ಅಂತ ಹೆಸರು ಇಟ್ಟು ಹಂಗೆಲ್ಲ ಗೋಮಾಳದ ಜಮೀನುಗಳಲ್ಲಿ ಗಿಡ ಮರಗಳನ್ನೆಲ್ಲ ನೆಟ್ಟು ಚಿಕ್ಕ ಪುಟ್ಟ ತೋಪು ನಡು ತೋಪುಗಳನ್ನು ಮಾಡಿದ್ರು ಅದರಲ್ಲಿ ಮಾಡಿರೋದ್ರಿಂದ ನಮ್ಮಲ್ಲಿ ಪಾ ನಮ್ಮ ಪ್ರಾಣಿ ಪಕ್ಷಿಗಳೆಲ್ಲ ವಾಸ ಮಾಡುತ್ತವೆ ಅವುಗಳಿಗೆ ಊಟ ಸಿಗುತ್ತೆ ಅಲ್ವಾ ಹಾಗೇ ನಮ್ಮ ಬೇಸಿಗೆಯಲ್ಲೆಲ್ಲ ಒಳ್ಳೆಯ ವಾತಾವರಣ ಇರುತ್ತೆ ಅವ್ರಿಗೆ ತಂಪಾಗಿರುತ್ತೆ ಇದೆಲ್ಲ ನಮ್ಮ ಹಿರಿಯರ ಬುದ್ಧಿವಂತಿಕೆಯಿಂದ ಮಾಡಿರುವಂತಹ ಕೆಲಸಗಳು ಮತ್ತೆ ಏನೋ ಒಂದು ಒಂದು ಮದುವೆ ಮಾಡ್ಬೇಕದರೂ ಅಕ್ಕಪಕ್ಕದ ಮನೆಗಳೋರೆಲ್ಲ ಸೇರಿಕೊಂಡು ಅಲ್ಲಿಯೂ ಈಗ ನಾವು ಕಲ್ಯಾಣ ಮಂಟಪಕ್ಕೋಗಿ ಮದುವೆ ಮಾಡಬೇಕನ್ನೋದೇನಿಲ್ಲ ಊರಿನಲ್ಲೇ ದೇವಸ್ಥಾನದ ಮುಂದೆ ಅಲ್ಲೇ ಒಂದು ಮದುವೆ ಸಂಪ್ರದಾಯಗಳೆಲ್ಲ ಮುಗಿಸೋದರಿಂದ ಖರ್ಚು ವೆಚ್ಚಗಳೆಲ್ಲ ತುಂಬ ಕಡಿಮೆ ಆಗುತ್ತೆ ಮತ್ತು ಅಡುಗೆ ಮಾಡೋಕೆ ಭಟ್ರನ್ನ ಕರೆಸ್ಬೇಕು ಅನ್ನೋದೇನಿಲ್ಲ ಅಡುಗೆ ಕೆಲಸದ ಕೆಲ್ಸದವ್ರು ಕರೆಸ್ಬೇಕನ್ನೋದೇನಿಲ್ಲ ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಊರವರೇ ಸೇರಿಕೊಂಡು ನಾವೇ ಪಾತ್ರೆಗಳು ಮನೆಯಲ್ಲೆಲ್ಲ ಪಾತ್ರೆ ಮನೆಯಲ್ಲಿರುವಂಥ ಪಾತ್ರೆಗಳಲ್ಲೇ ಅಡುಗೆ ಮಾಡೋದರಿಂದ ನಮಗೆ ಅದೆಲ್ಲ ಉಳಿತಾಯ ಆಗುತ್ತೆ ಕಲ್ಯಾಣ ಮಂಟಪದ ಬಾಡಿಗೆ ತಪ್ಪುತ್ತೆ ಇದು ಇದರಿಂದ ನಮಗೆ ಹಳ್ಳಿ ಜೀವನ ತುಂಬ ಇಷ್ಟ ಮತ್ತೆ ಊರಿನ ಸುತ್ತಲೂ ಕೆರೆ ಗದ್ದೆ ಕುಂಟೆ ಎಲ್ಲ ಇರೋದರಿಂದ ವಾತಾವರಣ ತುಂಬ ಚೆಂದ ಇರುತ್ತೆ ನಾವೆಲ್ಲ ಈಜಾಡಲು ಕೆರೆಗಳಲ್ಲಿ ಬಾವಿಗಳಿಗೆ ಕುಂಟೆಗಳಲ್ಲೆಲ್ಲ ಹೋಗಿ ಈಜಲೂಬಹುದು ಆದರೆ ಹಳ್ಳಿ ಹಳ್ಳಿಯಲ್ಲಿ ಯಾವುದಕ್ಕೂ ಒಂದು ಕೊರತೆ ಇರೋದಿಲ್ಲ ಒಂದೂ ಮನೆಗೆ ಯಾರಾದ್ರೂ ಒಂದು ಐವತ್ತು ಜನ ಬರಲಿ ನೂರು ಜನ ಬರಲಿ ಒಂದು ಅಡುಗೆ ಮಾಡಿ ಬಡಿಸುವಂಥ ಒಂದು ಶಕ್ತಿ ನಮ್ಮ ಹಳ್ಳಿಯಲ್ಲಿ ಇರುತ್ತೆ ಆದ್ದರಿಂದ ನಾವು ಹಳ್ಳಿ ಬಗ್ಗೆ ಎಷ್ಟು ಮಾತಾಡಿದ್ರೂ ಎಷ್ಟು ಮಾತಾಡಿದ್ರೂ ಸಾಲಲ್ಲ ನಾವೆಲ್ಲ ರೈತಾಪಿ ಜನ ವ್ಯವಸಾಯ ಮಾಡೋದು ಮಳೆ ಬರೋವರೆಗೂ ಮಳೆ ಬಂದಾಗಲೇ ಕೆಲಸ ನಮಗೆ ಅವೆಲ್ಲ ಹೊಲ ಗದ್ದೆಗಳಲ್ಲೆಲ್ಲ ಪೈರು ಹೊಲ ಉಳುಮೆ ಮಾಡೋದು ಪೈರು ನಾಟಿ ಮಾಡೋದು ಕೊಯ್ಲು ಇದೆಲ್ಲ ತುಂಬ ಚೆಂದ ಇರ್ತದೆ